ಹಲೋ ಹ್ಞೂ ಹೇಳಿ

ಹೌದಾ ಮನೆನಾ

ಹೌದಾ ಹೌದು ಅದರಲ್ಲಿ ಮೂರು ಹೂಂ ಕಳ್ಸ್ಕೊಡಕ್ಕೆ ಆಗುತ್ತೆ ಬಟ್ ಅದ್ರಲ್ಲಿ ಮೂರು ಥರ ಇದೆ ಕ್ವಾಲಿಟಿ ಐ ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಐದು ಸಾವಿರದ್ದು ಒಂದು ಇದೆ ಎಂಟು ಸಾವಿರ ಮತ್ತು ಹದಿನೈದು ಸಾವಿರ ಅಂದರೆ ಮೂರಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಐದು ಸಾವಿರದ್ದು ತಗೊಂಡ್ರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದರೆ ಮರ ಅಷ್ಟಕ್ಕೆ ಅಷ್ಟರಲ್ಲೇ ನೀವು ಒಂದು ಎರಡು ಸಲ ಯೂಸ್ ಮಾಡಿದ್ರೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಏನಾಗುತ್ತೆ ಸ್ಟ್ರೆಂತ್ ಬರಲ್ಲ ಎಂಟು ಸಾವಿರದ್ದು ಅದಕ್ಕೆ ಹೋಲ್ಸ್ಕೊಂಡ್ರೆ ಅಷ್ಟು ಪರವಾಗಿರಲ್ಲ ಹದಿನೈದು ಸಾವಿರದ್ದು ತಗಂಡೋಗ್ಬೇಕಾರೆ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ಮರಾನ ಏನೂ ಪ್ರಾಬ್ಲಮ್ ಆಗೋಲ್ಲ ತುಕ್ಕು ಹಿಡಿಯಲ್ಲ ಬೇಗ ಹುಳಗಳು ಬರೋಲ್ಲ ಆ ಥರ ಇದೆ ನಿಮ್ಗೆ ಎಷ್ಟು ಮರ ಬೇಕಾಗಿತ್ತು ಹದಿನೈದು ಅಂದರೆ ಮಾಮೂಲಿ ಡೋರು ಕಿಟಕಿ ಮಂಚ ಇವಕ್ಕೆ ಅಲ್ಲವಾ ಹ್ಞೂ ಸರಿ ಮೇಡಂ ಮತ್ತು ನಿಮಗೆ ಈಗ ಫುಲ್ ನಮ್ಮ ಕಡೆನೂ ಇದ್ದಾರೆ ಕೆಲಸಗಾರರು ಅಂದರೆ ನೀವು ಎಲ್ಲ ರೆಡಿನೇ ಬೇಕು ಅಂತ ಅಂದರೆ ಒಂದು ಸಾರಿ ಬಂದು ನಮ್ಮ ಅಂಗಡಿ ಹತ್ರ ನೋಡಿ ಎಷ್ಟು ಬಾಗ್ಲು ಯಾವ್ಯಾವ ಥರ ಡಿಸೈನ್ ನಮ್ಮದೇ ಆದ ನಮ್ಮ ಹತ್ರನೂ ಸ್ವಲ್ಪ ಕ್ಯಾಟ್ಲಾಕ್ಗಳಿದೆ ಡಿಸೈನ್ಸು ಮನೆ ಡೋರುದು ಕಿಟಕಿ ಮಂಚ ಇದು ನೀವು ನೀವು ಒಂದು ಇದ್ರಲ್ಲಿ ಮಾಡಿಸ್ಕೋತೀವಿ ಇಲ್ಲ ನಮ್ಮ ಹತ್ರ ಪ್ಯಾಟರ್ನ್ಗಳಿದೆ ಅಂತಂದರೆ ಅದೂ ಓಕೆ ನೀವು ಹೆಂಗ್ ಹೇಳ್ತೀರ ಹಂಗೆ ನಿಮ್ದು ಯಾವ ಊರು ಚಾಮ್ರಾಜನಗ್ರ ಅಂತಂದರೆ ಕಾಸ್ಟು ಬೀಳುತ್ತೆ ಮೇಡಂ ಮರ ಈಗ ಕಳ್ಸ್ಕೊಡ್ತೀವಿ ಅಂದರೆ ನಿಮ್ಮದೇ ಆಟೋ ಆದರೆ ಅದ್ರ ಕಾಸ್ಟ್ ಇರೋಲ್ಲ ನಾವು ಆಟೋ ಕಳ್ಸ್ಕೊಡೋದಾದ್ರೆ ಆಟೋ ಬಾಡಿಗೆ ಅದು ಎಲ್ಲ ಸೇರಿ ಹೇಳ್ತಿದೀವ್ ಅದಕ್ಕೆ ನೀವು ಹೆಂಗಿದ್ರು ಈಗ ಒಂದು ಸಲ ಪೆರ್ಚೆಸ್ ಮಾಡ್ತೀರ ಅಲ್ಲವಾ ಆದ್ದರಿಂದ ಆರ್ಡರು ಮತ್ತು ಯಾವ ಥರ ಡಿಸೈನ್ಸ್ ಬೇಕಂತಂದರೆ ಇಲ್ಲೇ ಮಾಡ್ಸಿ ಕೊಡ್ತಾ ಇದ್ವಿ ಯಾವುದನ್ನು ಇನ್ನೊಂದು ಸಲ ಮ್ಯಾಮ್ ಡಿಸೈಡ್ ಮಾಡ್ಕೊಂಡು ಹೇಳಿ ಕಳ್ಸ್ಕೊಡ್ತೀವಿ ಮಿಸ್ ಮಾಡೋಲ್ಲ ಮತ್ತು ಆರ್ಡರ್ ಹೆಂಗ್ ಬೇಕು ಅಂತಂದು ಹೇಳ್ಬುಡಿ ಅಥವಾ ನೀವೇ ಮಾಡ್ಸಿಕೊಳ್ತೀರ ಚೆನ್ನಾಗಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಮರನೂ ಈಗ ನೀವು ಹದಿನೈದು ಸಾವಿರ ರೂಪಾಯಿದೆ ಕೇಳಿದ್ರಿ ಅಲ್ಲವಾ ಕ್ವಾಲಿಟಿ ಇರುತ್ತೆ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ನಾವು ಸರಿನಾ ನೀವು ಯಾವುದಕ್ಕು ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕಬಿಡಿ ಫೋನ್ ಮಾಡಿ ಇನ್ನೊಂದು ಸಲ ಸರೀನ ಮೇಡಮ್ ಓಕೆ ತ್ಯಾಂಕ್ ಯು